ಹಲೋ ಹಾ ಗೋಪಾಲ್ ಅವರಲ್ವಾ ಹಾ ಕಾರ್ ಡ್ರೈವರ್ ಗೋಪಾಲ್ ಅವರಲ್ವಾ ಹಾ ನೀವಿಗ ಎಲ್ಲಿದ್ದೀರ ನಾನು ಬುಕ್ ಮಾಡಿ ಎಷ್ಟೋತ್ತಾಯಿತು ಇನ್ನೂ ನನಗೆ ಪಿಕ್ಅಪ್ ಮಾಡಿಕೊಂಡು ಹೋಗೋಕ್ಕೆ ಬಂದಿಲ್ವಲ್ಲ ಹಾ ನಾವು ಇನ್ನೂ ಎಷ್ಟೋತ್ತಾಗತ್ತೆ ಅಂದರೆ ಟ್ರಾಫಿಕ್ ತುಂಬ ಇದೆ ಅಂತಂದರೆ ನನಗೆ ಒಂದ್ಸ್ವಲ್ಪ ಹೇಳ್ಬೇಕಿತ್ತಲ್ಲ ನೀವು ಇನ್ನು ಎಷ್ಟು ದೂರ ಇದ್ದೀರಾ ನೀವು ಇನ್ನು ನಾನಿರೋ ಸ್ಥಳಕ್ಕೆ ಬರೋಕ್ಕೆ ಇನ್ನೂ ಎಷ್ಟೋತ್ತಾಗತ್ತೆ ಇನ್ನೂ ಒಂದೂವರೆ ಗಂಟೆ ನಾನು ಇಲ್ಲೇ ಕಾಯ್ಬೇಕಾಗತ್ತಾ ಅಲ್ಲ ನಿಮಗೆ ಬೇರೆ ಇನ್ಯಾವುದೂ ದಾರಿ ಇಲ್ವ ಈಗ ಅಲ್ಲಿ ಸಿಗ್ನಲ್ ದಾಟ್ಕೊಂಡೇ ಬರ್ಬೇಕು ಅನ್ನೋಕ್ಕಿಂತ ಈ ಕಡೆ ಒಳ ದಾರಿಗಳ್ಯಾವುದೂ ಇಲ್ವ ಬೇಗ ಬರೋಕ್ಕೇನಾದ್ರೂ ಆಗತ್ತಾ ನಿಮಗೆ ಯಾಕಂದರೆ ತುಂಬ ಹೊತ್ತಾಗತ್ತೆ ಒಂದುವರೆ ಗಂಟೆ ಕಾಯೋದು ಅಂತಂದರೆ ತುಂಬ ಹೊತ್ತಾಯ್ತಲ್ವಾ ಅದಕ್ಕೆ ಹೇಳ್ತಾಯಿದ್ದೀನಿ ಸ್ವಲ್ಪ ನೋಡಿ ಬೇರೆ ಕಡೆಯಿಂದ ಬರೋಕ್ಕಾಯ್ತು ಅಂತಂದರೆ ಬೇರೆ ಯಾವ್ದಾದ್ರೂ ದಾರಿಯಿಂದ ಬರೋಕ್ಕಾಯ್ತು ಅಂದರೆ ಸ್ವಲ್ಪ ಆದಷ್ಟು ಬೇಗ ಬನ್ನಿ ನನಗೂ ಸ್ವಲ್ಪ ಬೇಗ ಹೋಗೋದಿದೆ ತುಂಬ ಹೊತ್ತು ಕಾಯೋಕ್ಕಾಗೋದಿಲ್ಲ ಹಾ ಒಂದು ಕೆಲಸ ಮಾಡಿ ನೀವು ಈಗ ಎಸ್ ಎನ್ ನಗರ ತನಕ ಎಸ್ ಎನ್ ನಗರ ಇದೆ ಅಲ್ಲ ಎಸ್ ಎನ್ ನಗರಯಿಂದ ಬಂದರೆ ನಿಮಗೆ ಅಲ್ಲಿಂದ ಸ್ಟ್ರೇಟ್ ನಿಮಗೆ ಬಿ ಹೆಚ್ ರೋಡ್ ಸರ್ಕಲ್ಲಿಗೆ ಬರ್ಬೋದು ಆರಾಮಾಗಿ ಸೋ ಬಿ ಹೆಚ್ ರೋಡ್ ಸರ್ಕಲ್ಲಿಗೆ ಬಂದರೆ ಬಿ ಹೆಚ್ ರೋಡ್ ಸರ್ಕಲಿಂದ ನಾನಿರೋ ಜಾಗ ಬರೀ ಒಂದು ಇಪ್ಪತ್ತು ಮೀಟ್ರಷ್ಟು ದೂರ ಇದೆ ಅಷ್ಟೇ ತುಂಬ ಏನೂ ತುಂಬ ದೂರನೂ ಇಲ್ಲ ಹಾ ಬಿ ಹೆಚ್ ರೋಡಿಗ್ ಬಂದು ಅಲ್ಲಿ ಪರಿಮಳ ಕಾಫೀ ವರ್ಕ್ಸ್ ಅಂದರೆ ಎಲ್ಲಿ ಪರಿಮಳ ಕಾಫೀ ವರ್ಕ್ಸ್ ಇದೆ ಅಲಾ ಬಸ್ ಎಲ್ಲ ನಿಲ್ಲತ್ತಲ್ಲ ನಿಮಗೆ ಹಾ ಹಾ ಇಲ್ಲಿ ಹಾ ಲೋಕಲ್ ಬಸ್ಗಳು ಮೇನ್ ಬಸ್ಸ್ಟ್ಯಾಂಡ್ ಅಲ್ಲ ಇಲ್ಲಿ ಲೋಕಲ್ ಬಸ್ ನಿಲ್ಲತ್ತಲ್ಲ ಹಾ ಪರಿಮಳ ಕಾಫೀ ವರ್ಕ್ಸ್ ಹಾ ಅದರ ಅಪೋಸಿಟ್ಟು ಇದು ಡ್ರೈ ಫ್ರೂಟ್ಸ್ ಅಂಗಡಿ ಇದೆಯಲ್ಲ ನಾನೀಗ ಅಲ್ಲೇ ನಿಂತ್ಕೊಂಡಿದ್ದೀನಿ ಹಾ ನೀವು ಈ ಕಡೆಯಿಂದ ಎಸ್ ಎನ್ ನಗರ ಒಳಗಡೆಯಿಂದ ಬಂದರೆ ಬೇಗ ಬರ್ಬೋದಲ್ಲ ಸ್ವಲ್ಪ ಬೇಗ ಬಂದರೆ ನನಗೂ ಒಂದ್ಸ್ವಲ್ಪ ಉಪಯೋಗ ಆಗಿರೋದು ನನಗೂ ಬೇರೆ ಕೆಲಸಗಳಿದೆ ಬೇಗ ಹೊರಡ್ಬೇಕಿತ್ತು ನಾನೂ ಅದಕ್ಕೆ ಹಾ ಹೌದು ಇಲ್ಲಿ ನೀವು ಸಿಗ್ನಲ್ಲಿಗೆ ಕಾಯ್ತಾ ಕೂತರೆ ನಿಮ್ಮ ಸಿಗ್ನಲ್ ಬಿದ್ದು ಅಲ್ಲಿಂದ ನೀವು ಬರೋಷ್ಟ್ರಲ್ಲಿ ನನಗೆ ತುಂಬ ಲೇಟ್ ಆಗತ್ತೆ ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು ನೋಡಿ ಈ ಕಡೆಯಿಂದ ಬಂದರೆ ನಿಮಗೆ ಸ್ವಲ್ಪ ಬೇಗ ಬರೋಕ್ಕಾಗತ್ತಾ ಅಂತ ಹಾ ಸರಿ ಹಾ ಅಲ್ಲಿಗೆ ಈಗ ಎಲ್ಲಿದ್ದೀರಾ ಕರೆಕ್ಟಾಗಿ ಹಾ ಎಸ್ ಎನ್ ನಗರ ಎರಡನೇ ಕ್ರಾಸಾ ಹಾ ಅಲ್ಲಿಂದ ಮೇನ್ ಮೇನ್ ರೋಡಿಗೆ ಬಂದರೆ ನಿಮಗೆ ಅಲ್ಲಿ ಒಂದು ದೇವಸ್ಥಾನ ಸಿಗತ್ತೆ ಅದೇ ಗಣೇಶ ದೇವಸ್ಥಾನ ಹಾ ಅಲ್ಲಿಂದ ಸ್ಟ್ರೇಟ್ ರೋಡಿಗೆ ಬಂದರೆ ನಿಮಗೆ ಬಿ ಹೆಚ್ ರೋಡ್ ಎಸ್ ಎನ್ ನಗರಿಂದ ಬಿ ಹೆಚ್ ರೋಡ್ ಸರ್ಕಲ್ಲಿಗೆ ಬಂದ್ಬಿಡ್ತೀರಾ ಅಲ್ವ ಹಾ ಹಾ ಒಂದೇ ರೋಡು ಹಾ ಆ ಸರ್ಕಲ್ಲಿಗೆ ಬಂದರೆ ಅಲ್ಲಿಂದ ನಾನಿರೋ ಜಾಗ ತುಂಬ ದೂರ ಇಲ್ಲ ನಿಮಗೆ ಸರಿ ಆಯ್ತು ಆ ಜಾಗ ಹಾ ಈ ಸರ್ಕಲ್ಲಿಗೆ ಬನ್ನಿ ಸರ್ಕಲ್ಲಿಗೆ ಬಂದ್ಮೇಲೆ ಏನು ಅಲ್ಲಿಂದ ಒಂದು ಹತ್ತು ನಿಮಿಷ ಆಗತ್ತೆ ಅಷ್ಟೇ ನಿಮಗೆ ಜಾಸ್ತಿ ಹೊತ್ತು ಆಗಲ್ಲ ನಾನು ಅಲ್ಲಿ ತನಕ ಬೇಕಾದರೆ ಕಾಯ್ತೀನಿ ಬೇಗ ಬೇಗ ಬನ್ನಿ ಈ ಬೇಗ ಬನ್ನಿ ಆ ಸರ್ಕಲಿಂದ ಸ್ಟ್ರೇಟ್ ಬಂದ್ಬಿಡಿ ಅಲ್ಲಿ ನಿಮಗೆ ಯಾವದೂ ಸಿಗ್ನಲ್ಲೂ ಇಲ್ಲ ನನಗೂ ಸ್ವಲ್ಪ ಟೈಮ್ ಉಳಿಯತ್ತೆ ಅಂತ ಹಾ ಸರಿ ಆಯ್ತು ಇನ್ನು ಇಪ್ಪತ್ತು ನಿಮಿಷ ಅಲ್ವ ಹಾ ಸರಿ ಇಪ್ಪತ್ತು ನಿಮಿಷ ಆದರೆ ನಾನು ಇಲ್ಲೇ ಕಾಯ್ತಾಯಿರ್ತೀನಿ ಹಾ ಇಲ್ಲಿ ಬಂದು ನನಗೆ ಕಾಲ್ ಮಾಡಿ ನಾನು ಅಂಗಡಿ ಹೊರಗಡೆನೇ ಇರ್ತೀನಿ ಹಾ ಸರಿ ಓಕೆ ತ್ಯಾಂಕ್ಯೂ